ಒಂದು ಸಲ ಏನಾಯಿತು ಮನೆಯಲ್ಲಿ ಒಂದು ನಾಮಕರ್ಣ ಇತ್ತು ನಾವು ಹೊರ್ಗಡೆ ಒಬ್ಬರಿಗೆ ಆರ್ಡ್ರ್ ಕೊಟ್ಟಿದ್ವಿ ಮುನ್ನೂರು ಜನ ಬರ್ತಾರೆ ಅಡುಗೆ ಮಾಡ್ಕೊಂಡು ಬನ್ನಿ ಅಂತೇಳಿ ಬೇರೆ ಬೇರೆ ಮೂರು ನಾಲ್ಕು ಥರದ ಐಟಮ್ಸ್ನ ಮಾಡಲಿಕ್ಕೆ ಹೇಳಿದ್ವಿ ಅದರಲ್ಲಿ ಪಲಾವು ಚಿತ್ರಾನ್ನ ಮೊಸರನ್ನ ಬಜ್ಜಿ ಉಪ್ಪಿನಕಾಯಿ ಆಮೇಲೆ ಫ್ರೆಶ್ ಉಪ್ಪಿನ್ಕಾಯಿ ಹಾಕಿರಿ ಅಂತ ಕೂಡ ಅವ್ರಿಗೆ ಹೇಳಿದ್ವಿ ಅವರು ಇದ್ದಕ್ಕಿದ್ದಂಗೆ ಅವರಲ್ಲಿ ಯಾರೋ ಕೆಲಸದವ್ರು ಜಾಸ್ತಿ ಜನ ಬರಲಿಲ್ಲ ಅಂತೆ ಅದಕ್ಕೆ ಅವ್ರು ಏನು ಮಾಡ್ಬಿಟ್ರು ನಮ್ಮಲ್ಲಿ ಅಷ್ಟು ಜನ ಇಲ್ಲ ಹಂಗಾಗ್ ನಾವೊಂದು ನೂರು ನೂರೈವತ್ತು ಜನಕ್ಕೆ ಅಡುಗೆ ಮಾಡ್ಬೋದು ಉಳ್ದಿದ್ದು ನೂರೈವತ್ತು ಜನಕ್ಕೆ ನೀವೇ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಹೇಳಿಬಿಟ್ರು ಈಗ ಏನಪ್ಪ ಮಾಡೋದು ಮತ್ತೆ ಯೋಚನೆ ಮಾಡಿದ್ವಿ ಮನೇಲ್ಲಿ ನಾವು ಮೂರು ಜನ ಹೆಂಗಸರಿದ್ವಿ ಕುತ್ಕೊಂಡು ಕೇಳಿಕೊಂಡ್ವಿ ಏನು ಮಾಡೋದ್ ಈಗ ನೂರೈವತ್ತಕ್ಕೆ ಮತ್ತೆ ಇನ್ನೊಬ್ರ ಹತ್ರ ಹೋಗಿ ಕೇಳೋಕ್ಕೆ ಪ್ರಯತ್ನಪಡೋಣ್ವ ಅಂತೇಳಿ ಅವತ್ತು ಏನು ಮಾಡಿದ್ವಿ ಮತ್ತೆ ಇನ್ನೊಬ್ಬರನ್ನ ಹೋಗಿ ಕೇಳೋಕ್ಕೆ ಪ್ರಯತ್ನ ಪಟ್ವಿ ಅಲ್ಲಿ ಅವ್ರೇನು ಅಂದುಬಿಟ್ರು ನೋಡಿರಿ ನಾವೊಂದು ಐವತ್ತು ಜನಕ್ಕೆ ಕೊಡ್ಬೋದು ಇನ್ನೊಂದು ನೂರು ಜನಕ್ಕೆ ನಮ್ಗೆ ಮಾಡಕ್ಕೆ ಆಗೋಲ್ಲ ಅಂತ ಮತ್ತೆ ನಾನು ಮತ್ತೆ ಯೋಚನೆ ಮಾಡಿ ಮನೇಲ್ಲಿ ಮತ್ತೆ ಮಾತಾಡಿ ಏನಂದರೆ ಈಗ ಇನ್ನೂ ನೂರೈವತ್ತು ಜನಕ್ಕೆ ಮತ್ತು ಅದ್ರಲ್ಲಿ ಐವತ್ತು ಅವ್ರು ಕೊಡೋದು ಐವತ್ತು ಇವ್ರು ಕೊಡೋದು ಯಾಕೆ ಉಳ್ದಿದ್ದು ನೂರೈವತ್ತು ನಾವೇ ಹೆಂಗೋ ಮಾಡ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿ ಆಯಿತು ನಾವು ಮೂರೂ ಜನ ಸೇರಿ ಪ್ರಯತ್ನಪಡೋಣ ಮತ್ತು ಇನ್ನೂ ಒಂದಷ್ಟು ಜನ ಅಕ್ಕಪಕ್ಕದಲ್ಲಿರೋರ್ನ ಸಹಾಯಕ್ಕೆ ತಗೊಳೋಣ ಅದಕ್ಕೇನು ತರಕಾರಿ ಹೆಚ್ಚಕ್ಕೆ ಸಾಮಾನು ತರೋಕ್ಕೆ ಆಮೇಲೆ ಪಾತ್ರೆ ಬೇಕಾದರೆ ನಾವು ಶಾಮಿಯಾನ್ದವ್ರ್ಗೆ ಹೇಳ್ಕಳಣ ಅಂತೆಲ್ಲ ಯೋಚನೆ ಮಾಡಿದ್ವಿ ಆಮೇಲೆ ನಾನೇನು ಮಾಡಿದೆ ಬಂದು ಶಾಮಿಯಾನ್ದವ್ರ ಹತ್ರ ಹೋಗ್ಬುಟ್ಟು ನೂರೈವತ್ತು ಜನಕ್ಕೆ ಅಡುಗೆಗಾಗುವಂಥ ಪಾತ್ರೆ ಪಗಡೆಗಳನ್ನೆಲ್ಲ ಲೀಸ್ಟು ಕೊಟ್ಟೆ ಸೌಟು ತಟ್ಟೆ ಪಾತ್ರೆ ಅದು ಅಡುಗೆ ಮಾಡಕ್ಕೆ ಬೇಕಾಗಿರೋ ಪಾತ್ರೆ ಎಲ್ಲ ಸಾಮಾನುಗಳಿಗಾಗಿ ಅವ್ರಿಗೆ ನಾವು ಆರ್ಡ್ರು ಕೊಟ್ವಿ ಅವ್ರು ಆಮೇಲೆ ಮನೆಗೆ ಬಂದು ಏನು ಮಾಡಿದ್ವಿ ಮೂರೂ ಜನ ಕೂತ್ಕೊಂಡು ನೂರೈವತ್ತು ಜನಕ್ಕೆ ಬೇಕಾದಂಥ ಏನೇನು ಮಾಡ್ಬೋದು ಅದನ್ನು ತರಕಾರಿ ಏನೇನು ತರಬೇಕು ಎಷ್ಟೆಷ್ಟು ಈರುಳ್ಳಿ ಎಷ್ಟು ಟೊಮೆಟೋ ಎಷ್ಟು ಬೆಳ್ಳುಳ್ಳಿ ಎಷ್ಟು ಶುಂಠಿ ಎಷ್ಟು ಆಮೇಲೆ ಚಕ್ಕೆ ಲವಂಗ ಇವೆಲ್ಲ ಸಣ್ಣ ಸಣ್ಣ ಪಟ್ಟೀನ ತುಪ್ಪ ಆಮೇಲೆ ಎಲ್ಲ ಸಾಮಾನುಗಳು ಅದ್ರಲ್ಲೂ ಹಾಲು ಬೆಳ್ಗಿನ ಚಹಾ ಮಧ್ಯಾಹ್ನದ ಸಾಂಯ್ಕಾಲದೊಂದು ಚಹಾ ಇದಕ್ಕೆ ಬೇಕಾಗಿರೋದು ಹಾಲನ್ನು ತರ್ಸೋಕ್ಕೆ ಟೀ ಪುಡಿ ಹಾಲು ಸಕ್ಕರೆ ಎಷ್ಟು ಬೇಕು ಅದ್ನೂ ಎಲ್ಲ ಲಿಸ್ಟ್ ಹಾಕ್ಕೊಂಡ್ವಿ ಆಮೇಲೆ ಅವತ್ತು ನಾಮ್ಕರ್ಣದ ದಿನ ಎಲ್ಲ ಹಿಂದಿನ ದಿನ ಹಿಂದಿನ ದಿನ ಬೆಳಿಗ್ಗೆಯಿಂದನೇ ತರಕಾರಿ ಕಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಏಕಂದ್ರೆ ನಾವು ಒಂದು ಪಲಾವು ಒಂದು ಚಿತ್ರಾನ್ನ ಮತ್ತೊಂದು ಮೊಸರನ್ನ ಇಷ್ಟು ಮಾಡ್ತೀವಿ ಅಂತ ನಮ್ಮ ಕಡೆಯಿಂದ ನಾವು ಅನ್ಕೊಂಡಿದ್ವಿ ನೂರೈವತ್ತು ಜನಕ್ಕೆ ಅವತ್ತಿನ ದಿನ ಇನ್ನೂ ಮೂರು ಜನ ಹೆಂಗಸ್ರು ಕೆಲ್ಸಕ್ಕೆ ಬೇಕಾಗಿದ್ದರು ಅವ್ರ್ಗೂ ಕರೆದು ಮಾಡಿ ಇಡೀ ಹಿಂದಿನ ದಿನ ಹೆಚ್ಚು ಕಡಿಮೆ ಬೆಳಿಗ್ಗೆಯಿಂದ ನಾವು ಇದು ಮಾಡಿದ್ದು ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿದ್ದು ಎಲ್ಲ ಕತ್ತರಿಸಿ ಇಟ್ಕೊಳಕ್ಕೆ ಪ್ರಯತ್ನಪಟ್ವಿ ಅವತ್ತಿನ ದಿನ ಸಾಯಂಕಾಲ ಏಕಂದ್ರೆ ಮಾರನೇ ದಿನ ಬೆಳಿಗ್ಗೆನೇ ಪೂಜೆ ಇತ್ತು ಈಗ ನಾವು ಪೂಜೆಗೂ ಹೋಗ್ಬೇಕು ಇಲ್ಲಿ ಅಡ್ಗೆಯೂ ಮಾಡಬೇಕು ಮಗುನ್ನೂ ಸ್ ನೋಡ್ಕೋಬೇಕು ಒಬ್ಬರು ಇರದು ಮೂರು ಜನ ಹೆಂಗಸ್ರು ಗಂಡಸ್ರೇನು ಎಲ್ಲ ಸಾಮಾನು ತಂದಾಕಿ ಹೋಗ್ತಾರೆ ಮಾಡೋದೆಲ್ಲ ನಾವೇ ತಾನೇ ಈ ಥರ ಅದಕ್ಕೆ ಅಂತ ಒಲೆಯೆಲ್ಲ ನಾವು ಹಿಂದಿನ ದಿನವೇ ಎಲ್ಲ ಸಾಮಾನ್ಗಳು ತರಿಸಿ ಕತ್ತರಿಸಿ ಇಟ್ಕೊಳೋದು ಎಲ್ಲ ಪ್ರಯತ್ನಪಟ್ಕೊಂಡ್ವಿ ಎಲ್ಲ ಮಾಡ್ಕಂಡ್ವಿ ಆಮೇಲೆ ಏನಾಯಿತು ಬೆಳಿಗ್ಗೆಗೆ ಎದ್ದ ತಕ್ಷಣ ಫಸ್ಟ್ ಒಂದು ಪಲಾವ್ ಮಾಡ್ಬಿಟ್ವಿ ಆಮೇಲೆ ಮೊಸರನ್ನ ಮಾಡಿದ್ವಿ ದಾಳಿಂಬೆ ತರಿಸಿ ದಾಳಿಂಬೆ ಎಲ್ಲ ತುಂಬ ಚೆನ್ನಾಗಾಕಿ ದ್ರಾಕ್ಷಿಯೆಲ್ಲ ಹಾಕಿ ಮಾಡಿದ್ವಿ ಇನ್ನು ಓಟೆಲ್ನವ್ರು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ನಾವು ಮಾಡಿದ್ವಿ ಜನ ತಿಂದವ್ರು ಅದೇ ಹೇಳಿದ್ರು ಏನಂದರೆ ಇಲ್ಲಿ ಮನೇಗೆ ಮಾಡಿದ್ದೆ ಭಾಳ ಚೆನ್ನಾಗಿತ್ತು ರೀ ಭಾಳ ಟೇಸ್ಟಿಯಾಗಿತ್ತು ರೀ ಭಾಳ ರುಚ್ಕಟ್ಟಾಗಿತ್ತು ರೀ ಅಂತಂದು ಅಂದರು ಅದರಿಂದ ನಮಗೆ ಭಾಳ ಖುಷಿಯಾಯಿತು ಇಷ್ಟು ಚೆನ್ನಾಗಿ ನಾವು ನಾವೇ ಮಾಡ್ಬೋದು ಮುಂದಿನ ಸಲ ಏನಾದರು ಕಾರ್ಯಕ್ರಮ ಇದ್ದರೆ ನಾವೇ ಮಾಡ್ಕೋಬೋದು ಮನೆಯಾಗಿರೋವ್ರು ಅಂತೇಳಿ ಯೋಚನೆ ಮಾಡಿಕೊಂಡ್ವಿ ಇನ್ನೂ ಒಂದು ಸಲ ಏನಾಯಿತು ಅಂತಂದರೆ ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆ ಒಂದು ಹದಿನೈದು ಜನ ಅವ್ರು ಏನೋ ಇಲ್ಲಿ ಊರಲ್ಲೇನೋ ಬೇರೆಯವ್ರ ಫಂಕ್ಷನ್ಗೆ ಅಂತ ಬಂದರಂತೆ ಅವ್ರು ಸೀದಾ ಬಂದೋರು ನಮ್ಮ ಮನೆಗೆ ಬಂದ್ಬಿಟ್ರು ಬಂದು ಎಷ್ಟು ಒಂದು ಸಾಯಂಕಾಲ ಎಂಟೂವರೆಗೆ ಬಂದ್ಬಿಟ್ಟಿದ್ದಾರೆ ಬರೋದ್ ಏನೂ ಹೇಳಿರ್ಲಿಲ್ಲ ಒಂದು ಫೋನೂ ಮಾಡಿಲ್ಲ ಏನೂ ಇಲ್ಲ ಸೀದಾ ಸಾದಾ ಬಂದುಬಿಟ್ರು ನಾವು ಮನೇಗಿರದು ಮೂರು ಜನ ನಾಲ್ಕು ಜನ ಅಷ್ಟೇ ಅಡುಗೆ ಮಾಡೋದ್ ನಾವು ಒಂದೇ ಸಲ ಇವರಿಷ್ಟು ಜನ ಬಂದರು ಹದಿನೈದು ಜನಕ್ಕೆ ಹೆಂಗಪ್ಪ ಅಡುಗೆ ಮಾಡೋದು ಬಡ ಬಡ ಹೊರಗಿಂದ ತರಿಸೋದಂದ್ರೆ ಜಾಸ್ತಿ ರೊಕ್ಕ ಆಗುತ್ತೆ ಅಂತ ಹೇಳಿ ನಾವು ಮನೆಯಾಗೆ ಎಲ್ಲ ಏನೇನೋ ಸಾಮಾನು ತರಿಸಿ ಮಾಡೋದು ಅಂತ ನಿರ್ಧಾರ ಮಾಡಿದ್ವಿ ಆಮೇಲೆ ಏನಾಯಿತು ಸಾಮಾನೆಲ್ಲ ತರಿಸಿ ಸಂಜೆ ಅಷ್ಟೊತ್ತಿಗೆ ರಾತ್ರಿ ಒಂದು ಹತ್ತೂವರೆವರ್ಗು ಅಡುಗೆ ಮಾಡಿದ್ವಿ ಅವತ್ತು ಏನು ಮಾಡಿದ್ವಿ ಅಂದರೆ ಅವತ್ತು ಪಲಾವೇ ತರಕಾರಿ ಎಲ್ಲ ಹಾಕಿ ಬಟಾಣಿ ಎಲ್ಲ ಹಾಕಿ ಎಲ್ಲ ಹಸಿ ಬಟಾಣಿ ತಂದು ಸುಲಿದು ತರಕಾರಿಗಳ್ನೆಲ್ಲ ಕಟ್ ಮಾಡಿ ರಾತ್ರಿ ಹತ್ತೂವರೆ ಅಷ್ಟೊತ್ತಿಗೆ ಪಲಾವ್ ಆಯಿತು ಮೊಸರು ಬಜ್ಜಿ ಮಾಡಿದ್ವಿ ಅಯ್ಯೋ ಹದಿನೈದು ಜನಕ್ಕೆ ನಾನು ಒಬ್ಳೇ ಆ ದೊಡ್ಡ ಪಾತ್ರೆಲ್ಲಿ ಅಷ್ಟು ಜನಕ್ಕೆ ಒಟ್ಟಿಗೆ ಹದಿನೈದು ಜನಕ್ಕೆ ಮಾಡೋದು ಅಂತಂದರೆ ಮನೆಲ್ಲಿ ಮಾಡೋದು ಈಗ ಹೊರಗಡೆ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಇಲ್ಲ ಮನ್ಯಾಗೆ ಏನೋ ಫಂಕ್ಷನ್ ಇತ್ತಪ್ಪ ದೊಡ್ಡ ದೊಡ್ಡ ಪಾತ್ರೆಗಳಿತ್ತು ಅದರಾಗೆ ದೊಡ್ಡ ದೊಡ್ಡ ಇದ್ರೊಳಗೆ ಮಾಡದಂದ್ರೆ ಅದು ಬೇರೆ ಆಗುತ್ತೆ ಮನೆ ಒಳಗೆ ಏನಾಗತ್ತೆ ಅಂತಂದರೆ ಈಗ ಒಂದು ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಚಿಕ್ಕ ಪಾತ್ರೆ ಇಟ್ಟುಕೊಂಡಿದ್ದು ಪಾತ್ರೆಯೆಲ್ಲ ಪಕ್ಕದ ಮನೆಯವ್ರ ಹತ್ರ ಆಚೆ ಈಚೆ ಮನೆಯವ್ರ ಹತ್ರ ನಮ್ಮ ಮನೆ ಹತ್ತಿರ ಒಬ್ಬರಿದ್ರು ಅವರು ದೊಡ್ಡ ದೊಡ್ಡ ಅಡುಗೆ ಮಾಡೋರು ಅವ್ರ ಮನೆಗೋಗ್ ಪಾತ್ರೆಗಳನ್ನ ಎತ್ಕೊಬಂದು ಅಡುಗೆ ಮಾಡಿ ಹತ್ತೂವರೆಗೆಲ್ಲ ಮುಗಿಸಿದ್ವಿ ಅವತ್ತು ಎಷ್ಟು ಖುಷಿಯಾಯಿತು ಅಂತಂದರೆ ಓಹೋ ನಮ್ಮಿಂದಲೂ ಎಷ್ಟು ಜನ ಬಂದರೂ ಸಂಬಾಳಿಸ್ಬೋದು ಅಂತ ಅನ್ನಿಸ್ತು ನಾಮ್ಕರ್ಣದಲ್ಲಿ ಮಾಡಿದಾಗ ಜನ ಜೊತಿಗಿದ್ರು ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಅದ್ಯಾಕೆ ಅಂದರೆ ದೊಡ್ಡ ಹಬ್ಬದ ವಾತಾವರಣ ಇದು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಆಗುವಂಥದ್ದಲ್ಲ ಇದ್ದಕ್ಕಿದ್ದಂಗೆ ಬಂದು ಸಡನ್ಲಿ ಜನ ಬಂದರೆ ಅವ್ರ್ಗೆ ನಾವೆಲ್ಲ ಸಾಮಾನು ತರಿಸಿ ಮಾಡಿ ಎಂಟೂವರೆ ನಂತರ ಬಂದವರು ಹತ್ತೂವರೆ ಅಷ್ಟೊತ್ತಿಗೆಲ್ಲ ಮಾಡಿದ್ವಿ ಅಷ್ಟು ಜನ ಊಟ ಮಾಡಿ ಏಯ್ ಎಷ್ಟು ಚೆನ್ನಾಗಿ ಮಾಡಿದಿರಿ ತುಂಬ ರುಚಿಕಟ್ಟಾಗಿತ್ತು ಅಂತೆಲ್ಲ ಹೇಳಿದರು ನಮ್ಮ ನನಗೂ ಭಾಳ ಧೈರ್ಯ ಬಂದುಬಿಡ್ತು ಏನಂದರೆ ಓಹೋ ಯಾರೇ ಎಷ್ಟೊತ್ತಿಗೇ ಬರಲಿ ಎಷ್ಟು ಜನನಾದ್ರೂ ಬರಲಿ ಪಾತ್ರೆ ಇತ್ತು ತರಕಾರಿ ಸಾಮಾನಿತ್ತು ಅಂತಂದರೆ ಎತ್ತು ತೆಗೆದು ಮಾಡೋದು ಕೆಲಸ ಅಷ್ಟೇ ಇದು ನಮಗೆ ಒಳ್ಳೆಯ ಒಂದು ಅನುಭವ ಕೊಡ್ತು ಈಗ ಸ್ ಯಾರಾದ್ರೂ ಮನೆಗೆ ಬಂದಾಗ ಬೇಗ ಬೇಗ ಅಡುಗೆ ಮಾಡಬೇಕು ಅಂತಂದರೆ ನಾನು ಬೇಗ ಮಾಡಬೇಕು ಅಂತಂದರೆ ಎಲ್ಲ ಫಸ್ಟು ಎಲ್ಲ ಐಟಮ್ಸ್ ಇದ್ದಾವಾ ಪಸ್ಟು ನೋಡ್ಕೊಳದು ಏನೇನು ಸಾಮಾನ್ಗಳಿದಾವಾ ಇಲ್ಲವಾ ಅಂತ ಒಂದು ಸಲ ನೋಡ್ಕೊಳ್ಳೋದು ಆಮೇಲೆ ಏನೇನು ಬೇಕು ಅಂತ ಅದಕ್ಕೊಂದು ಪಟ್ಟಿ ಹಾಕ್ಕೊಳದು ಆ ಪಟ್ಟಿ ಹಾಕಿ ಪಟ್ಟಿ ತರಿಸ್ಬಿಡೋದು ತಂದ ತಕ್ಷಣ ಒಂದು ಕಡೆಯಿಂದ ಕತ್ತರಿಸಿ ಇಟ್ಕೊಂಡು ಬಿಡೋದು ಈಗ ಹೆಚ್ಚು ಜಾಸ್ತಿ ಜನ್ರಿಗೆ ಮಾಡಬೇಕು ಅಂತಂದರೆ ನಾವು ಸಹಾಯ ತಗೊಳೋದು ಇಲ್ಲ ಮನೆಯಲ್ಲಿ ನಾವೇ ಒಬ್ಬರು ಇಬ್ಬರು ಇದ್ದೀವಿ ಅಂದರೆ ಕುಂತು ಕಟ್ ಮಾಡಿಬಿಡೋದು ಯಾರಾದ್ರೂ ಜಾಸ್ತಿ ಜನ ಬರ್ತಾರಂದರೆ ಬೇಗ ಮತ್ತು ರುಚಿಯಾಗಿ ಅಡುಗೆ ಮಾಡೋದು ಅಂತಂದರೆ ನಾನು ಪಲಾವೇ ಜಾಸ್ತಿ ಯೋಚನೆ ಮಾಡ್ತೀನಿ ತರಕಾರಿ ಬೇಕು ಅದಕ್ಕೆ ಮಸಾಲೆ ಇವೆಲ್ಲ ಬೇಕು ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು ಜಾಸ್ತಿ ಜನ ಬಂದರೆ ಏಕಂದ್ರೆ ಪಲಾವಲ್ಲಿ ಈಗ ಎಲ್ಲ ಅದ್ರಲ್ಲಿ ಒಳ್ಳೆಯ ಗಮಲು ಅಂದ್ರೆ ಸ್ಮೆಲ್ಲಿರುತ್ತೆ ಶುಂಠಿ ಬೆಳ್ಳುಳ್ಳಿ ಅವು ಮಸಾಲೆಗಳದೆಲ್ಲ ಇರುತ್ತೆ ಆಮೇಲೆ ಎಲ್ಲ ಥರ ತರಕಾರಿ ಇರುತ್ತೆ ಬಟಾಣಿ ಬೀನ್ಸು ಕ್ ಆಮೇಲೆ ಕ್ಯಾರೆಟ್ಟು ಊಂ ಆಮೇಲೆ ಕ್ಯಾಪ್ಸಿಕಮ್ಮು ಇವೆಲ್ಲ ಇರುತ್ತಲ್ವ ಅವೆಲ್ಲ ಹಾಕ್ಕೊಂಡು ಅಡುಗೆ ಮಾಡ್ತೀವಿ ಅಂದರೆ ಅದು ತರಕಾರಿಗಳು ಅವೆಲ್ಲ ಆಲೂಗಡ್ಡೆ ಎಲ್ಲ ಮತ್ತು ಮನೆಲ್ಲಿ ಮಾಮೂಲಿ ಹೇಗೂ ಅಕ್ಕಿ ಇದ್ದೇ ಇರುತ್ತೆ ಆ ಅಕ್ಕಿ ಹಾಕಿ ಮಾಡಿದ್ರೆ ಮುಗೀತು ಅದು ಅದಕ್ಕೆ ಸಾಂಬಾರು ಒಂದು ಕಡೆ ಅನ್ನ ಒಂದು ಕಡೆ ಮಾಡಿ ಅದ್ಕೊಂದು ರುಬ್ಬಿ ಮಾಡಿ ಅವೆಲ್ಲ ಏನೂ ಇರೋದಿಲ್ಲ ಕತ್ತರಿಸ್ಕೊಳೋದು ಒಗ್ಗರ್ಣೆಗೆ ಹಾಕೋದು ತುಪ್ಪ ಅವೆಲ್ಲ ಇದ್ರಂತೂ ಇನ್ನೂ ಇನ್ನೂ ಚೆನ್ನಾಗಾಗ್ಬಿಡತ್ತೆ ಅದೊಂದು ಮಾಡೋದು ಇನ್ನು ಒಂದೊಂದು ಸಲ ಏನು ಮಾಡ್ತೀನಂದರೆ ಚಿತ್ರಾನ್ನ ಅನ್ನ ಮಾಡ್ಬಿಡೋದು ಗೊಜ್ಜು ಮಾಡ್ಬಿಡೋದು ಗೊಜ್ಜ್ಗೆ ಏನು ಬೇಕಪ್ಪ ಟೊಮೆಟೋ ಇದ್ದರೆ ಟೊಮೆಟೋ ಹುಣ್ಶೆ ಹಣ್ ಇದ್ದರೆ ಹುಣ್ಶೆ ಹಣ್ಣಿಂದ್ ಮಾಡ್ತೀನಿ ಚಿತ್ರಾನ್ನ ಇಲ್ಲ ಅಂದರೆ ಲಿಂಬೆ ಹಣ್ಣಿದ್ದರೆ ಲಿಂಬೆಹಣ್ಣು ಕಡಲೆ ಬೀಜ ಬೇಕು ಹಸಿರು ಮೆಣ್ಸಿನ್ಕಾಯಿ ಬೇಕು ಈರುಳ್ಳಿ ಬೇಕು ಎಣ್ಣೆ ಬೇಕು ಕರಿಬೇವು ಕೊತ್ತಂಬರಿ ಇವೆಲ್ಲ ಇದ್ಬಿಡ್ತಂದ್ರೆ ಅದ್ಭುತ್ವಾಗಿ ಆಗ್ಬಿಡತ್ತೆ ಚಿತ್ರಾನ್ನ ನೋಡಿರಿ ಬೇಗನೂ ಆಗುತ್ತೆ ಟೇಸ್ಟಿನೂ ಇರುತ್ತೆ ಮತ್ತು ಭಾಳ ಜನಕ್ಕೆ ಚಿತ್ರಾನ್ನ ಪಲಾವ್ ಅಂದರೆ ಇಷ್ಟ ಆಗುತ್ತೆ ಆಮೇಲೆ ಕೆಲವ್ರು ಪಲಾವ್ ಮಾಡ್ತಾರೆ ಆ ಪಲಾವ್ ಟೇಸ್ಟೇ ಇರುವುದಿಲ್ಲ ಟೇಸ್ಟಿಯಾಗಿರೋ ಪಲಾವ್ ಮಾಡಬೇಕಂತಂದ್ರೆ ಅದಕ್ಕೆ ಹೆಚ್ಚೆಚ್ಚು ಇವೆಲ್ಲ ಅಲ್ಲೂ ಕಾಜು ಬಾದಾಮಿ ಇವೆಲ್ಲ ಹಾಕ್ಬಿಟ್ರಂತೂ ಇನ್ನೂ ಇನ್ನೂ ಟೇಸ್ಟಿಯಾಗಿಬಿಡತ್ತೆ ಇನ್ನೊಂದಂದರೆ ಮೊಸರನ್ನ ಮೊಸರನ್ನನೂ ಅಷ್ಟೆ ಅದಕ್ಕೆ ನಾನು ಮೊಸ್ರನ್ನಕ್ಕೆ ಕಡಲೆ ಬೀಜ ಹಾಕೋದು ಆಮೇಲೆ ಇದು ಏನು ಇನ್ನೊಂದು ಬರುತ್ತಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಆಮೇಲೆ ಇನ್ನೊಂದು ಅಂದರೆ ಹಸಿ ದ್ರಾಕ್ಷಿ ಮತ್ತು ಇನ್ನೊಂದಂದರೆ ದಾಳಿಂಬೆ ಇವೆಲ್ಲ ಹಾಕಿ ಮಾಡ್ತೀನಿ ಅದು ಹೇಗಿರತ್ತಂತಂದ್ರೆ ಹೊಟ್ಟೆಗೂ ತಂಪು ಆರೋಗ್ಯಕ್ಕೂ ಭಾಳ ಭಾಳ ಭಾಳ ಉಪ್ಯುಕ್ತವಾಗಿರತ್ತೆ ಅದು ಹಂಗಾಗಿ ಬೇಗ ಮಾಡಬೇಕು ಅಂದರೆ ತರಕಾರಿಗಳ್ನೆಲ್ಲ ಕತ್ತರಿಸಿ ಇಟ್ಟುಕೊಂಡು ಫಸ್ಟು ತಲೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟೊತ್ತಿಗೆ ಆಗ್ಬೇಕನ್ನೋದು ಪ್ಲ್ಯಾನಿಂಗಿರಬೇಕು ಯೋಚನೆ ಮಾಡ್ಕೊಂಡು ನಾವೇನು ಮಾಡಬೇಕು ಇವೆಲ್ಲ ತರಕಾರಿಗಳನ್ನೆಲ್ಲ ಕತ್ತರಿಸಿ ಇಟ್ಕೊಂಡು ಅವುಗಳನ್ನೆಲ್ಲ ಒಗ್ಗರ್ಣೆಗೆ ಹಾಕ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲ ನಾವು ಒಂದೊಂದೇ ಕತ್ತರಿಸ್ತೀವಿ ಒಂದೊಂದೇ ಹಾಕ್ತೀವಿ ಅಂತಂದರೆ ಆಗೋಲ್ಲ ಮೊದಲೇ ಎಲ್ಲ ತಯಾರಾಗಿ ಇಟ್ಟುಕೊಂಡು ಮಾಡಬೇಕು ಆಮೇಲೆ ಬೇಗ ಮಾಡಬೇಕು ಅಂತಂದರೆ ಕುಕ್ಕರ್ಗಳಾದರೆ ಒಳ್ಳೆಯದು ಕುಕ್ಕರ್ನಲ್ಲಿ ಬೇಯ್ಸ್ಕೊಳ್ಳೋದು ಬೇಗ ಆಗುತ್ತೆ